ನಮಸ್ಕಾರ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನುವ ಒಂದು ದಾಸರ ಮಾತಿದೆ ಗುರುಗಳು ಅಂತಂದರೆ ನಾನು ಮಧ್ವಾಚಾರ್ಯರನ್ನ ನೆನೆಸ್ತೀನಿ ಯಾಕಂದ್ರೆ ಮೊನ್ನೆ ಮೊನ್ನೆನೇ ನಾನು ಉಡುಪಿಗೆ ಹೋದಾಗ ಮಧ್ವಾಚಾರ್ಯರು ಹುಟ್ಟಿದ ಊರು ಪಾಜಕವನ್ನು ನೋಡುವ ಸಂದರ್ಭ ಒದಗಿ ಬಂತು ಈ ಪಾಜಕ ಉಡುಪಿಯಿಂದ ಕೇವಲ ಎಂಟೇ ಕಿಲೋಮೀಟ್ರು ದೂರ್ದಲ್ಲಿ ಅದು ನಾನು ಹೋದಾಗ ಅಲ್ಲಿ ರಸ್ತೆ ಭಾಳ ಚೊಲೋ ಇದೆ ನಮ್ಮ ಈ ದಕ್ಷ್ ಉತ್ತರ ಕರ್ನಾಟಕಕ್ಕೆ ಹೋಲ್ಸಿದ್ರೆ ದಕ್ಷಿಣ ಕರ್ನಾಟಕ್ದೊಳಗೆ ಅದ್ರಾಗೂ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲಿ ಜನ ರಸ್ತೆಗಳು ಭಾಳ ನೀಟಾಗಿ ಅದನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಪಾಜಕ ಒಂದು ಎಂಟು ಕಿಲೋಮೀಟ್ರದಷ್ಟು ಒಳಗಿದ್ರೂ ಸಹಿತ ಅಲ್ಲಿ ರಸ್ತೆ ಅವಕಾಶ ಕಲ್ಪಿಸ್ಯಾರೆ ಅಲ್ಲಿಂದ ಆ ಊರಿಗೆ ಹೋದ ತಕ್ಷಣ ನಾನು ಒಂದು ಊರಿನ ಹತ್ತಿರ ಇನ್ನೊಂದು ರಸ್ತೆ ಬದಿಯಲ್ಲಿ ಇನ್ನೊಂದು ಊರು ಬರ್ತದೆ ಅಲ್ಲಿ ಒಂದು ಎರಡು ಕಿಲೋಮೀಟ್ರಷ್ಟು ಒಳಗಡೆ ಹೋಗಬೇಕು ಆ ಊರಿಗೆ ಹೋದಾಗ ಒಂದು ಆಟೋದಿಂದ ಹೋದೆ ಹಿಡ್ಕೊಂಡು ಹೋದ್ವಿ ಅಲ್ಲಿ ಪಾಜಕದೊಳಗೆ ನಾನು ಕಾಲಿಟ್ಟ ತಕ್ಷ್ಣವೇ ನಂಗೆ ಏನೋ ಒಂದು ರೋಮಾಂಚನ ಆಯಿತು ಯಾಕಂತಂದ್ರೆ ನಾನು ಹುಟ್ಟಿದ್ದೇ ವಿಜಯಪುರ ಜಿಲ್ಲೆ ಒಳಗಿನ ಕೊರವಾರ ಅನ್ನುವಂಥ ಗ್ರಾಮದಲ್ಲಿ ಈ ಗ್ರಾಮ ಹನುಮಾನ್ ದೇವರ ದೇವಸ್ಥಾನ ಇಲ್ಲಿ ಪ್ರಸಿದ್ಧವಾಗಿದೆ ನಾನು ಹುಟ್ದಾಗಿಂದಲೇ ದೇವರು ಅಂದ್ರ ಹನ್ಮಾನ್ ದೇವ್ರೇ ಆತ ಅವನನ್ನ ನಾನು ದೇವರು ಅಂತೀನಿ ಒಂದೊಂದು ಸಲ ನನ್ನ ಸ್ನೇಹಿತ ಅನ್ನೋ ಥರವೇ ಒಮ್ಮೊಮ್ಮೆ ಯಾವಾಗ್ಲಾದ್ರೂ ನನಗೆ ಭಾಳ ಖುಷಿಯಾದ್ರೂ ನಾನು ಅವ್ನ ಹತ್ರವೇ ಹೇಳ್ಕೊಳ್ಳೋದು ಸಿಟ್ಟು ಬಂದ್ರೂ ಅವನಿಗೇ ಬೈಯೋದು ನಾನು ಒಂದೊಂದು ಸಲ ಗೋಗರಿತೀನಿ ಬೈತೀನಿ ಕಾಡ್ತೀನಿ ಖುಷಿಯಾದರೆ ಹೇಳ್ಕೋತೀನಿ ಅಂಥ ಹನುಮಾನ್ ದೇವ್ರ ಮೊದಲ್ನೇ ಅವತಾರ ಆದರೆ ಮೂರನೇ ಅವತಾರ ಮಧ್ವಾಚಾರ್ಯರದು ಅನ್ನೋದು ಅನ್ನುವ ನಮ್ಮ ಪುರಾಣಗಳೊಳಗೆ ಬರ್ತದೆ ಇಂಥ ಮಧ್ವಾಚಾರ್ಯರು ಅಂದ್ರೆ ನನ್ನ ಹನುಮ ನನ್ನ ಆರಾಧ್ಯದೈವ ಹನ್ಮಾನ್ ದೇವರು ಮನುಷ್ಯ ರೂಪ್ದೊಳಗೆ ತಾ ಜನ್ಮ ತಾಳಿ ನಮ್ಮ ಹಾಗೆ ಒಂದು ಹುಲು ಮಾನವ್ರಾಗೆ ಅಡ್ಡಾಡಿದ ಜಾಗ ಅಂತಂದರೆ ಪಾಜಕ ಅದಕ್ಕೆ ಅಲ್ಲಿ ಕಾಲಿಟ್ಟ ತಕ್ಷಣ ನಂಗೆ ಏನೋ ಒಂಥರ ರೋಮಾಂಚನ ಆಯಿತು ಪಾಜಕ ಕ್ಷೇತ್ರ ಪ್ರಕೃತಿ ಒಳಗೆ ಅಲ್ಲಿ ಪ್ರಕೃತಿ ಸೌಂದರ್ಯ ಭಾಳ ಚೆಂದ ಇದೆ ಒಂದು ಸಲ ನೋಡಿದರೆ ಕಣ್ಣಿಗೆ ಹಬ್ಬ ಅನ್ನಿಸ್ತದೆ ಮತ್ತು ಸ್ವಲ್ಪ ಉಡುಪಿ ಒಳಗೆ ಮೊದಲ್ನೇ ದಕ್ಷಿಣ ಕನ್ನಡ ಜಿಲ್ಲೆ ಒಳಗಂದರೆ ಯಾವುದೇ ಊರೊಳಗೂ ನಮ್ಮ ಕಡೆ ಇದ್ದಾಗೆ ಗದ್ದಲ ಈ ಗೌಜು ಹಾಗೆಲ್ಲ ಇರುವುದಿಲ್ಲ ಆದರೂ ಸ್ವಲ್ಪ ಉಡುಪಿ ಜಿಲ್ಲಾ ಕೇಂದ್ರ ಮತ್ತು ಪ್ರವಾಸಿ ತಾಣ ಅದ್ರದ್ ಸಲ್ವಾಗಿ ಸ್ವಲ್ಪ ರಷ್ ಇರ್ತದೆ ಆದರೆ ನಾನು ಯಾವಾಗ ಪಾಜಕದಲ್ಲಿ ಹೋದೆ ಅತ್ಯಂತ ಪ್ರಶಾಂತ ವಾತಾವರಣ ಭಾಳ ಅಲ್ಲಿಂದ ನಂಗೆ ಬಿಟ್ಟು ಬರ್ಲಿಕ್ಕೆ ಮನಸ್ಸೇ ಬರಲಿಲ್ಲ ಇಂತಹ ಪಾಜಕ್ದೊಳಗೆ ಕೆಲವೊಂದಷ್ಟು ಸಂಗತಿಗಳನ್ನ ನಾವು ಇಲ್ಲಿ ಅಲ್ಲಿ ಇವತ್ತಿಗೂ ಜೀವಂತವಾಗಿ ನೋಡ್ಬೋದು ಈ ಮಧ್ವಾಚಾರ್ಯರದ್ದು ಮೊದಲ್ನೇ ಹೆಸರು ವಾಸುದೇವ ಅಂತ ಹೇಳಿ ಅವರು ಸನ್ಯಾಸಾಶ್ರಮಕ್ಕಿಂತ ಮೊದ್ಲು ವಾಸುದೇವ ಅಂತ ಹೇಳಿ ಅವ್ರ ಹೆಸರು ಅವ್ರ ತಂದೆ ತಾಯಿ ಮಧ್ಯಗೇಹ ಅವ್ರ ತಂದೆ ಹೆಸರು ಅವ್ರು ಸಣ್ಣವರಿದ್ದಾಗ ಅಕ್ಷರಾಭ್ಯಾಸ ಮಾಡ್ಸಿದ ಒಂದು ಸಣ್ಣ ಕಟ್ಟೆ ಇದು ಸಣ್ಣ ಕಟ್ಟೆ ಇದ್ದಂಗೆ ಇದೆ ಅವ್ರ ಮನೆದ್ ಒಂದು ತುಳಸಿ ವೃಂದಾವನ ತುಳಸಿ ವೃಂದಾವನ ಇದೆ ಆ ವೃಂದಾವನ ಬಾಜು ಒಂದು ಕಟ್ಟೆ ಇದೆ ಆ ಕಟ್ಟೆ ಮ್ಯಾಲೆ ಮಧ್ವಾಚಾರ್ಯರು ಅಕ್ಷರಾಭ್ಯಾಸ ಮಾಡಿಸಿದ್ರು ಅಂತ ಹೇಳಿ ಪ್ರತೀತಿ ಇದೆ ಅದಕ್ಕೆ ಇನ್ನೂ ಐತಿಹ್ಯಗಳು ಸಿಗ್ತವೆ ಇವತ್ತಿಗೂ ಕೆಲವೊಬ್ರು ಸಣ್ಣ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ಅದೇ ಕಟ್ಟೆ ಮ್ಯಾಲೆ ಕೂತು ಮಾಡಿಸ್ತಾರೆ ಇನ್ನು ಪಾಜಕದ ತುಂಬ ಅಡ್ಡಾಡ್ತಿದ್ದರೆ ಮಧ್ವಾಚಾರ್ರ ಮನೆಗಳೊಳಗ್ ಅದನ್ನೆಲ್ಲ ನೋಡ್ತಾಯಿದ್ರೆ ನಮ್ಗೆ ಏನು ಅನ್ನಿಸ್ತ್ ಅಂದ್ರೆ ಎಲ್ಲೋ ಮಧ್ವಾಚಾರ್ಯರೋ ಅಥವಾ ಅವ್ರ ಮೊದ್ಲಿನ ಅವತಾರದ ಹನುಮಂದಿಯವ್ರೋ ಎಲ್ಲೋ ನಮ್ಮ ಸುತ್ತಮುತ್ತನೇ ಅಡ್ಡಾಡ್ಯಾರಲ್ಲ ಒಂದು ವಸ್ತು ಒಂದು ಗಿಡ ಒಂದು ಮರ ಒಂದು ಬಳ್ಳಿ ಏನೋ ಒಂದು ಮುಟ್ಟಬೇಕಾದ್ರೂ ಯಾವತ್ತೋ ಒಂದು ದಿನ ಮಧ್ವಾಚಾರ್ಯರು ಮುಟ್ಟಿದ ಸ್ಥಳ ಅನ್ನೋ ಒಂಥರ ಮೈಯೇ ರೋಮಾಂಚನ ಆಗ್ತದೆ ನಮ್ಗೆ ಮಧ್ವಾಚಾರ್ರು ಸಣ್ಣವರಿದ್ದಾಗ ಅವ್ರ ಅಮ್ಮ ಅವನಿಗೆ ಎ ಒಂದು ಹಾಲು ಮತ್ತು ಮೊಸ್ರಿನ ಗಡಿಗೆಗಳಿರ್ತಿದ್ದವು ಹಿಂದಕ್ಕೆಲ್ಲ ಗಡಿಗೆಗಳೇ ಅದ್ರೊಳಗೇ ಹಾಲು ಮೊಸರು ಕರಿತಿದ್ರು ಹಾಲನ್ನು ಕರೆದು ಮೊಸರು ಮಾಡುವುದು ಎಲ್ಲ ಅದರೊಳಗೆ ಹಂಗೆ ಮಾಡ್ಬೇಕಾದ್ರೆ ಒಂದು ಸಲ ಅವ್ರ ತಾಯಿ ಅವ್ರಿಗೆ ಹೇಳಿದ್ರಂತೆ ಎಲ್ಲೋ ಹೋಗಬೇಕಾದ್ರೆ ನೀನು ಅದನ್ನು ನೋಡ್ಕೋಪ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಮಧ್ವಾಚಾರರಿಗೆ ಹೇಳಿದ್ರು ಅವ್ರು ಮಧ್ವಾಚಾರ್ಯರದು ನಾಲ್ಕು ವರ್ಷದ ಸಣ್ಣ ಹುಡುಗ ಅವರಿಗೆ ಸಹಜವಾಗಿ ಸಣ್ಣ ಮಕ್ಳಿಗೆ ಹೆಂಗೆ ಆಟದ ಇದ್ರೊಳಗೆ ಧ್ಯಾನ ಇರ್ತದೆ ಹಂಗೆ ವಾಸುದೇವನೂ ಸಹ ಅಂದರೆ ಅವರ ಮೊದಲ್ನೇ ಹೆಸರು ವಾಸುದೇವ ಅವರು ಏನು ಮಾಡ್ತಾರೆ ಬಾಲಕ ವಾಸುದೇವನು ಆಟ ಆಡ್ಲಿಕ್ಕೆ ಹೋಗಿಬಿಟ್ಟ ಅವಾಗ ಅವ್ರ ತಾಯಿ ಬಂದು ಕೇಳ್ತಾರೆ ಎಲ್ಲಿದೆ ಅಂತ ಹೇಳಿ ಹಾಲು ಮೊಸರು ಎಲ್ಲಿದ್ ಅಂತ ನೋಡಿದರೆ ದೊಡ್ಡ ದೊಡ್ಡ ಒಂದು ಬಂಡಿಗಳನ್ನು ಹಾಲು ಮತ್ತು ಮೊಸ್ರಿನ ಮ್ಯಾಲೆ ಮುಚ್ಚಿ ಬಿಟ್ಟಿರ್ತಾರೆ ಅವರು ಇವತ್ತಿಗೂ ಅವು ಮುಚ್ಚಿದ ಥರನೇ ಇವೆ ಅವ್ರ ತಾಯಿ ಅದನ್ನು ನೋಡಿ ಗಾಬರಿ ಆದ್ರಂತೆ ನಾಲ್ಕು ವರ್ಷದ ಬಾಲಕ ಇಷ್ಟೆಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡ್ರು ಅದಕ್ಕೆ ಈ ಮಧ್ವಾಚ್ ಇದು ಏನು ಅಂತಂದ್ರೆ ನಮಗೇನು ತೋರಿಸ್ತದೆ ಅಂತಂದರೆ ಮಧ್ವಾಚಾರ್ಯರು ಭೀಮನ ಅವತಾರ ಭೀಮ್ಸೇನ ದೇವ್ರ ಅವತಾರ ಅನ್ನೋದನ್ನು ತೋರಿಸ್ಕೊಡ್ತದೆ ಇನ್ನು ಅಲ್ಲಿ ಒಂದು ಪರಶುರಾಮ ಕ್ಷೇತ್ರ ಅಂತ ಹೇಳಿ ಅಲ್ಲಿ ಇದೆ ಆ ಪರಶುರಾಮ ಕ್ಷೇತ್ರ ಏನು ಅಂತಂದರೆ ಅಲ್ಲಿ ದುರ್ಗಾದೇವಿ ಗುಡಿ ಅದು ಆ ಪರಶು ವಿಷ್ಣು ಪರಶುರಾಮ ಅವ್ತಾರದೊಳಗೆ ಅಲ್ಲಿದನ್ನು ಬಿ ದುರ್ಗಾದೇವಿ ಲಕ್ಷ್ಮೀ ಅವ್ತಾರರೊಳಗಿದ್ದಾಳೆ ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಒಂದು ಸಲ ಬಾಲಕ ವಾಸುದೇವ ಅಲ್ಲಿ ಹೋಗ್ತಾನೆ ಹೋದಾಗ ಅವ್ರ ಅಮ್ಮ ಊಟಕ್ಕೆ ಕರಿತಾಳೆ ಇದು ವಿಮಾನಗಿರಿ ಅಂತ ಹೇಳಿ ಒಂದು ಗುಡ್ಡ ಇದೆ ಇವತ್ತಿಗೂ ಅದು ಗುಡ್ಡದ ಮೇಲೆ ದುರ್ಗಾದೇವಿ ಗುಡಿ ಇದೆ ಒಂದು ಅವ್ರ ಅಮ್ಮ ಅವ್ರ ಮನೆಯಿಂದ ಕರಿತಾಳೆ ವಾಸುದೇವಗೆ ಊಟಕ್ಕೆ ಬಾ ಅಂತ ಹೇಳಿ ಊಟಕ್ಕೆ ಕರೆದಾಗ ಅಲ್ಲೇ ಒಂದೇ ಜಿಗಿತದಿಂದ ಆ ವಿಮಾನಗಿರಿಯಿಂದ ಇವರು ಮನೆಗೆ ಒಂದೇ ಒಂದೇ ಹೆಜ್ಜೆ ಇಟ್ಟಾರೆ ಯಾರು ಮ್ ವಾಸುದೇವ ಮಧ್ವಾಚಾರ್ಯರು ಅಂಥ ಒಂದು ಹೆಜ್ಜೆ ಹೆಂಗಿದೆ ಅಂದ್ರೆ ಇವತ್ತಿಗೂ ಅಲ್ಲಿ ಅವ್ರ ಮನೆ ಒಳಗೆ ಒಂದು ಹೆಜ್ಜೆ ಮೂಡಿ ಪ್ರತಿ ಒಂದು ಇದ್ದದ್ದು ಸಲ್ವಾಗಿಯೇ ಅಲ್ಲಿ ವಾದಿರಾಜ ಸ್ವಾಮಿಗಳು ಒಂದು ಮಧ್ವಾಚಾರ್ಯರದೇ ಒಂದು ಗುಡಿ ಕಟ್ಟಿಸಾರ ಇವತ್ತಿಗೂ ನಾವು ಅವ್ರ ಹೆಜ್ಜೆ ಗುರುತುಗಳನ್ನ ನೋಡ್ಬೋದು ಇದು ಅವರ ವಾಯುದೇವರು ಅಂದ್ರೆ ಹನುಮಾನ್ ದೇವರ ಅವ್ತಾರಕ್ಕೆ ಒಂದು ಸಾಕ್ಷಿ ಅಂತ ಹೇಳಿ ಅನ್ನಿಸ್ತದೆ ನಮ್ಗೆ ಇವತ್ತಿಗೂ